ಹಾಂ ಹೇಳಮ್ಮಾ ಹಾಂ ಇವತ್ತು ಸಂಡೆ ಇದೆ ಬಾರಮ್ಮಾ ಆಯ್ತು ಬನ್ರಿ ನೋಡಿರಿ ಈ ಥರ ಇಲ್ಲಿ ಡಿಸೈನ್ ಅದಾವು ಇದು ಒಂಥರ ಡಿಸೈನು ಇದು ಹೊಸ ಡಿಸೈನು ಈಗ ಈ ಪ್ಯಾಶನ್ ಡಿಸೈನ್ ಈಗ ಬಂದೈತೆ ಇದು ಇಷ್ಟರಲ್ಲಿ ಐದು ಡಿಸೈನ್ ಅದಾವು ನಿಮಗ್ ಯಾವ ಥರ ಬೇಕು ಹೇಳಿ ರೀ ಎಂತ ಡಿಸೈನು ಅದಕ್ಕೆ ನಮ್ಮಲ್ಲಿ ಎಷ್ಟು ಡಿಸೈನ್ ಅದಾವು ಇಷ್ಟು ಡಿಸೈನು ನಿಮ್ಮ ಮುಂದೆ ಇಟ್ಟೀನಿ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡ್ಕೊಂಡು ಹೇಳಿರಿ

ಬಳೆ ರೇಟು ಒಂದು ತೊಲೆಗೆ ಅರ್ವತ್ತೈದು ಸಾವಿರ ಐತೆ ಮ್ಯಾಮ್ ರಿ ಇಲ್ಲಮ್ಮಾ ಅದು ಬಂಗಾರ ರೇಟ್ ಇರೋದ ಹಾಗೈತಿ ಈಗ ಅದು ಆಭರಣದ್ದು ಬೇರೆ ಅಮ್ಮಾ ಇದು ಪ್ಯೂರ್ ಬಂಗಾರದ್ದು ಬೇರೆ ನೀವು ಬಳೆ ಗಿಳೆ ಮಾಡ್ಸೋದಕ್ಕೆ ಅಂದ್ರೆ ಆಭರಣದ್ದು ತೊಗೋಳಿ ರೀ ಕಡ್ಮೆ ಆಗತ್ತೆ ರೇಟ್ ಹೂಂ ಯಾವ್ದು ಆಭರಣದ್ದು ನೀವು ಡಿಸೈನ್ ಚಾಯ್ಸ್ ಮಾಡಿ ಹೇಳಿಕೊಡ್ರಿ ಹಾಂ ಹಾಂ ಆಯ್ತು ಅಮ್ಮ ಆಯ್ತು ಹಾಂ ಹಾಂ ನಾಳೆ ಅಂದ್ರೆ ಆಗಲ್ಲಮ್ಮಾ ಹ್ಞೂ ಒಂದು ವಾರ ಬಿಟ್ಟು ಬನ್ರಿ ಹೇಳಿ ರೆಡಿ ಮಾಡ್ಸ್ಬೇಕು ಅದ್ನ ನಾವು ಇಲ್ಲ ಅಂದರೆ ಅಲ್ಲಮ್ಮಾ ಏ ಆರ್ಡ್ರ್ ಕೊಡಬೇಕಲ್ಲ ಇಲ್ಲಾಂದ್ರೆ ಹೆಂಗೆ ಆಗುತ್ತೆ ಅಲ್ಲಮ್ಮಾ ಅರ್ಜೆಂಟ್ ಮಾಡಿದ್ರೆ ಆಗೋದೇ ಇಲ್ಲ ಯಾಕಂದ್ರೆ ಅವುಗಳು ರೆಡಿ ಇದ್ವಿಲ್ಲಾ ನಮ್ಮಲ್ಲಿ ಆಗ್ಯಾವೆ ಖಾಲಿಯಾಗ್ಯಾವೆ ಮೊನ್ನೆ ಮದ್ವೆ ಸೀಸನ್ ಅಲ್ಲಾ ಹಾಗಾಗಿ ಎಲ್ಲರು ತಗೊಂಡು ಹೋಗ್ಬಿಟ್ರು ಈಗ ನೀವು ಡಿಸೈನ್ ಈ ಡಿಸೈನ್ ಇಲ್ಲ ಬೇಕಾರೆ ಬೇರೆ ಡಿಸೈನ್ ಅದಾವು ಅಂತ ಅದಾವು ಬೇಕಂದ್ರೆ ನಾಳೆನೇ ಬಂದು ಓಯ್ಯಿರಿ ನೀವು ಹೇಳಿದ್ದ ಡಿಸೈನ್ ಬೇಕಂತ ಅಂದ್ರೆ ಒಂದು ಒಂದು ಒಂದು ವಾರ ಆಗುತ್ತೆ

ಆಯ್ತು ಆಯಿತು